ಕುವೆಂಪು ಅವ್ರು ಬರ್ದಿರುವಂಥ ಬೆರಳ್ಗೆ ಕೊರಳೆಂಬ ನಾಟಕ ಈ ನಾಟಕದಲ್ಲಿ ಒಂದು ನೈಜ ಘಟನೆಯನ್ನ ಆಧರಿಸಿರುವಂತಹ ಒಂದು ವಸ್ತು ಅದು ಏನಂತ ಹೇಳಿದರೆ ಏಕಲವ್ಯ ಮತ್ತು ದ್ರೋಣಾಚಾರ್ಯರ ನಡುವೆ ಆಗುವಂಥ ಒಂದು ಸಂಭಾಷಣೆ ಈ ಸಂಭಾಷಣೆಗೆಷ್ಟು ಒಂದು ತರ್ ತರಸ್ತಾ ಹೋಗುತ್ತೆ ನಮ್ಮ ಕಣ್ಣ ಕಣ್ಣಂಚಲ್ಲಿ ನೀರನ್ನ ತರಸ್ತಾ ಹೋಗು ಹೋಗುತ್ತೆ ಅಂತ ಹೇಳಿದರೆ ಆ ಒಂದು ಮಟ್ಟಕ್ಕೆ ನನ್ನ ಕಣ್ಣಲ್ಲಿ ಕಣ್ಣಂಚಲ್ಲಿ ನೀರು ಬಂದಿತ್ತು ಹಾಗಾಗಿ ನಾನು ತುಂಬಾ ಪ್ರೇಮಿ ಆಗಿರೋದರಿಂದ ಈ ಪುಸ್ತಕ ನನಗೆ ತುಂಬಾ ಇಷ್ಟ ಆಗ್ತಾ ಹೋಯಿತು ಇದರಲ್ಲಿ ಕುವೆಂಪು ಅವರು ಹೇಗೆ ಒಂದು ವಾಕ್ಯಗಳ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ನಮ್ಗ ಎಲ್ಲರಿಗೂ ಒಂದು ಇದು ಮಹಾಭಾರತದಲ್ಲಿ ಬೆರಳ್ಗೆ ಕೊರಳ್ ಅಂತ ಒಂದು ಒಂದು ದೃಶ್ಯ ನಮಗೆ ಎಲ್ಲರಿಗೂ ಗೊತ್ತಿದೆ ಆ ದೃಶ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏಕಲವ್ಯ ದ್ರೋಣಾಚಾರ್ಯರ ಒಂದು ವಿಗ್ರಹವನ್ನ ಇಟ್ಕೊಂಡು ಬಿಲ್ವಿದ್ಯಾ ಬಿಲ್ವಿದ್ಯವನ್ನ ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಹಾಗಾಗಿ ದ್ರೋಣಾಚಾರ್ಯರೇ ನನ್ನ ಗುರು ಅಂತ ನಂಬಿರ್ತಾನೆ ಹಾಗಾಗಿ ಅರ್ಜುನ ಒಂದು ಕೇಳ್ತಾನೆ ನಾನೇ ಇಡೀ ಪ್ರಪಂಚದಲ್ಲಿ ಬಿಲ್ವಿದ್ಯೆದಲ್ಲಿ ನನ್ನನ್ನ ಮೀರಿಸುವಂತಹ ಒಬ್ಬ ಇನ್ನೊಬ್ಬ ವ್ಯಕ್ತಿ ಇರ್ಬಾರದು ಅಂತ ದ್ರೋಣಾಚಾರ್ಯರಲ್ಲಿ ಕೇಳಿರ್ತಾನೆ ಹಾಗಾಗಿ ದ್ರೋಣಾಚಾರ್ಯರ ಮೆಚ್ಚಿನ ಶಿಷ್ಯ ನೆಚ್ಚಿನ ಶಿಷ್ಯ ಅರ್ಜುನ ಆಗಿರೋದರಿಂದ ಅರ್ಜುನನ ಗೆಲಿಸಬೇಕು ಅನ್ನೋ ಅಂಥ ಒಂದು ಸ್ವಾರ್ಥದಿಂದ ಏಕಲವ್ಯನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಕೇಳ್ತಾರೆ ಹಾಗಾಗಿ ಏ ಏಕಲವ್ಯ ಮರು ಮಾತಾಡ್ದೆ ತನ್ನ ಗುರುವಿಗೆ ದಕ್ಷಿಣೆ ಅಂತ ತಕ್ಷಣ ಒಂದು ಬಿಲ್ವಿದ್ಯ ಬಿಲ್ವಿದ್ಯೆಯನ್ನ ತೋರ್ಪ್ ತೋರ್ಸೋದಕ್ಕೆ ಪ್ರಬಲ ಶಕ್ತಿಯಾಗಿರುವಂತಹ ಒಂದು ಹೆಬ್ಬೆರಳನ್ನೇ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗೆ ಕೊಟ್ಟು ಬಿಡ್ತಾರೆ ಇದು ತುಂಬ ನೋವು ಸ್ ತರಿಸುವಂತಹ ಒಂದು ದೃಶ್ಯ ಇದು ನೈಜ ಗ ಗ ನೈಜ ಘಟಣೆ ಘಟನೆಯನ್ನ ಆಧರಿಸಿರುವಂಥ ಒಂದು ಪುಸ್ತಕ ಹಾಗಾಗಿ ನನಗೆ ಈ ಪುಸ್ತಕ ತುಂಬ ಹಿಡಿಸಿತ್ತು